ಹಾಂ ಆಂಟಿ ಅಯ್ಯೋ ಇವಾಗ ತಾನೇ ಕೆಲಸ ಮುಗಿಯಿತು ಟಿವಿ ನೋಡೋಣ ಅಂದ್ಬಿಟ್ ಕೂತ್ಕೋತಾ ಇದ್ದೆ ಅಯ್ಯೋ ರಾತ್ರಿಯೂ ಕೇಬಲ್ ತೆಗೆದಿದ್ರು ಇವಾಗ ಬೇರೆ ನಾನು ಸೀರಿಯಲ್ ನೋಡಬೇಕು ರಾತ್ರಿ ನೋಡೋಕ್ಕೇ ಆಗಲಿಲ್ಲ

ಅಯ್ಯೋ ಹ್ಞೂ ಆಂಟಿ ನೆನ್ನೆ ನೈಟು ಬಿಗ್ ಬಾಸ್ ನೋಡೋಣ ಅಂದ್ಬಿಟ್ ಹಾಕದ್ನಾ ಕೇಬಲ್ಲೇ ಬರಲಿಲ್ಲ ಸರಿ ಬಿಡು ಆಯಿತು ಆಮೇಲೆ ಲೇಟ್ ಆಗುತ್ತೆ ಮಲ್ಗ್ಬಿಡೋಣ ಅಂತ ಹೇಳ್ಬುಟ್ ಮಲಗಿದೆ ಇವಾಗ ಕೆಲಸ ಎಲ್ಲ ಮುಗಿತಲ್ಲವಾ ನಮ್ಮದು ಸನ್ ಡೈರೆಕ್ಟು ಹ್ಞೂ ನಿಮ್ಮದು ಹಾಂ ವಿಡಿಯೋಕಾನಾ ನಮ್ಮದು ಸನ್ ಡೈರೆಕ್ಟು ಹಾಂ ಅಯ್ಯೋ ಆಂಟಿ ಇವಾಗ ಅದು ಯಾವ್ದೋ ಇನ್ನೊಂದು ಬಂದೈತೆ ಆಂಟಿ ಟಾಟಾ ಸ್ಕೈ ಅಂತ ಅದನ್ನು ಹಾಕ್ಸ್ಕೊಬುಡನ ಸುಮ್ಮನಿರಿ ನೀವೂ ಆ ಅಂಕಲ್ಗೆ ಹೇಳಿ ನಾನೂ ನಮ್ಮ ಮನೆಯವ್ರ್ಗೆ ಹೇಳ್ತೀನಿ ಇಬ್ರೂ ಮಾತಾಡಿಕೊಂಡು ಅದನ್ನು ಹಾಕ್ಸ್ಕೊಬುಡಣ ಮೂರು ತಿಂಗಳು ಸರ್ವಿಸೂ ಫ್ರೀ ಅಂತೆ ಆಂಟಿ ಅದನ್ನು ಹಾಕ್ಸ್ಕದೇನೇ ಒಂದು ಮೂರು ಸಾವಿರ ರೂಪಾಯ್ನೋ ಒಂದೂವರೆ ಸಾವಿರ ರೂಪಾಯ್ನೋ ಕೊಟ್ಟರೆ ಸೆಟ್ ಅಲ್ ಬಾಕ್ಸು ಡಿಶ್ಶು ಎಲ್ಲವು ಮತ್ತು ಇದು ರಿಮೋಟ್ ಎಲ್ಲ ಕೊಡ್ತಾರಂತೆ ಹ್ಞೂ ದುಡ್ಡು ಕೇಬಲ್ ಅವರು ಆಂಟಿ ಒಂದೂವರೆ ಸಾವಿರ ರೂಪಾಯಿ ಕಟ್ಟಸ್ಕೊತಾರೆ ಮೂರು ತಿಂಗಳು ಫ್ರೀ ಅಂತೆ ಓ ಇವ್ರು ನಮ್ಮ ರೆಗ್ಯುಲರ್ ಅವರಾ ಇನ್ನೂರ ಎಂಬತ್ತು ರೂಪಾಯಿ ತಗೊತಾರೆ ಆಂಟಿ ನಮ್ ಹತ್ರಾನೂ ಮುನ್ನೂರು ರೂಪಾಯಿ ಕೇಳಿದ್ರು ನಮ್ಮ ಮನೆಯವ್ರು ಇಲ್ಲ ಸ್ವಲ್ಪ ಕಮ್ಮಿ ಮಾಡಿಕೋ ಅಂತ ಅಂದ್ಬಿಟ್ಟು ಇನ್ನೂರ ಎಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಆ ಇನ್ನೂರ ಎಂಬತ್ತು ರೂಪಾಯಿ ಕೊಟ್ಟರೆ ಏನು ಗೊತ್ತಾ ಹ್ಞೂ ಅಯ್ಯೋ ನನಗೂ ಆಗಿಲ್ಲ ಆಂಟಿ ಹ್ಞೂ ಓಹ್ ಹೌದಾ ಮತ್ತೆ ರೀಟೆಲಿಕಾಸ್ಟ್ ಬಂದಾಗಾದರೂ ನೋಡೋಣ ಅಂತಂದರೆ ಆಗ್ಲೂ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಯ್ಯೋ ಅಲ್ಲವಾ ಈ ಸಂಗೀತಂದು ಕಾರ್ತಿಕ್ದು ಏನಂತೆ ಕತೆ ಯಾವಾಗಲೂ ಕಚ್ಚಾಡ್ತಾ ಇರ್ತಾರೆ ಚೆನ್ನಾಗಿರ್ತಾರೆ

ಹ್ಞೂ ನನಗೆ ಮೂವೀಸ್ ನೋಡೋಕ್ಕೆ ಇಷ್ಟ ಈ ಆಟ್ಸ್ಟಾರ್ ಅಂತ ಬರುತ್ತೆ ಆಂಟಿ ಅದನ್ನು ಹಾಕ್ಸ್ಕೊಬುಡಿ ಅದನ್ನು ಹಾಕ್ಸ್ಕಂಡ್ರೆ ನೀವು ಎಲ್ಲ ಸೀರಿಯಲ್ಲೂ ಅದರಲ್ಲಿ ಟಿವಿ ಕನೆಕ್ಟ್ ಮಾಡ್ಕೊಂಡು ನೋಡ್ಬೌದು ಯಾವಾಗ ಬೇಕಾದರೂ ನೋಡ್ಬೌದು ಹಾಂ ಈ ಸಲ ಈ ಸಲ ಬೋನಸ್ ಬಂದಾಗ ಚೇಂಜ್ ಮಾಡ್ಸ್ಬಿಡಿ ಹ್ಞೂ ಚೇಂಜ್ ಮಾಡಿಸ್ಬಿಟ್ರೆ ಹೊಸ ಟಿ ವಿಯೂ ಬರುತ್ತೆ ಹೊಸ ಡಿಶ್ಶೂ ಬರುತ್ತೆ ಹಾಂ ಆಯಿತು ಆಂಟಿ ನಮ್ಮ ಅತ್ತೆ ಬಂದರು ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಬಿಡಿ